ನನ್ನ ಹೆಸ್ರು ರಂಜಿತ ನಮ್ಮ ಊರಲ್ಲಿ ಕೆ ಎಚ್ ಪಿ ಟಿ ಸಂಸ್ಥೆಯಿಂದ ಒಂದು ದಿನ ಒಬ್ಬರು ಮ್ಯಾಡಮ್ ಬಂದು ಒಂದು ಸಭೆಯನ್ನ ಮಾಡ್ತಿದ್ದರು ಹುಡ್ಗಿಯರ್ನ ಸೇರಿಸಿ ಆ ಒಂದು ಸಭೆ ಏನಪ್ಪ ಅಂದರೆ ಹದಿಹರೆಯದ ಹೆಣ್ಣು ಮಕ್ಕಳ ಹುಡುಗಿಯರ್ಗೆ ಗೋಸ್ಕರ ಒಂದು ಸಭೆಯನ್ನ ಮಾಡ್ತಿದ್ದರು ನಾನು ಕ್ಯೂರಸಿಟಿ ಬಂದು ಆ ಒಂದು ಸಭೆಯಲ್ಲಿ ಭಾಗ್ವಯಿಸಿದೆ ಅಲ್ಲಿ ಏನಪ್ಪಾ ಅಂದರೆ ಆ ಒಂದು ಸಭೆಯಲ್ಲಿ ಏನು ಮಾತಾಡ್ತಿದ್ದು ಅಂತ ಅಂತಂದರೆ ಹುಡುಗಿಯರು ಈಗ ಹದಿ ಹರೆಯದ ಹೆಣ್ಣು ಮಕ್ಕಳು ಅಂತಂದರೆ ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷದವರ್ಗೆ ಇರೋ ಹುಡುಗಿಯರ್ಗೆ ಅವರು ಒಂದು ತಮ್ಮ ಜೀವನ ಗುಣ ಮಟ್ಟವನ್ನ ಯಾವರೀತಿ ಸುಧಾರ್ಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜೀವನ ಕೌಶಲ್ಯಗಳು ಅಂತ್ಹೇಳಿ ಹೇಳ್ತಿದ್ದರು ಏನಪ್ಪಾ ಅಂದರೆ ಅದು ಕೆ ಎಚ್ ಪಿ ಟಿ ಸಂಸ್ಥೆ ಅಂತ್ಹೇಳಿ ಆ ಒಂದು ಸಂಸ್ಥೆಯ ಉದ್ದೇಶಗಳು ಏನಪ್ಪಾ ಅಂದರೆ ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು ಹೆಣ್ಣು ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಹೆಚ್ಚಿಸುವುದು ಅಂದರೆ ಈಗ ಬಾಲ್ಯ ವಿವಾಹನ್ನು ತಡೆಗಟ್ಟುವುದು ಬಾಲ್ಯ ವಿವಾಹ ಇವಾಗ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಸಾಕಷ್ಟು ಬಾಲ್ಯ ವಿವಾಹನ ಮಾಡ್ತರೆ ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ ನಾವು ಅದನ್ನು ಹದಿಹರೆಯದ ಹೆಣ್ಣು ಮಕ್ಕಳ ಆ ವಯಸ್ಸಿನಲ್ಲೇ ಬಾಲ್ಯ ವಿವಾಹ ಮಾಡೋದರಿಂದ ಅವರ್ಗೇನು ಪರಿಣಾಮಾಗುತ್ತೆ ಮುಂದೆ ಅವರು ಯಾವ ರೀತಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಹೊಂದಿರೋದಿಲ್ಲ ಆ ಒಂದು ಸಮಯದಲ್ಲಿ ಅವರಿಗೆ ಬಾಲ್ಯ ವಿವಾಹ ಮಾಡೋದರಿಂದ ಏನೆಲ್ಲಾ ಅನಾಹುತಗಳು ಆಗ್ತಾವು ಅನ್ನೋದ್ರ ಬಗ್ಗೆ ಅವರು ನಮಗೆ ಹೇಳಿದರು ಆಮೇಲೆ ಬಾಲ್ಯ ವಿವಾಹವನ್ನು ಮಾಡಬಾರ್ದು ಅಂತಂದರೆ ಅದನ್ನು ತಡೆಗಟ್ಟಬೇಕು ತಡೆಗಟ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದರು ಅವರು ಹೇಳಿದ್ರು ಒನ್ ಝೀರೋ ನೈನ್ ಏಯ್ಟಿಗೆ ಅಥ್ವಾ ಮಕ್ಕಳ ಸಹಾಯವಾಣಿ ಇದು ಅದಕ್ಕೆ ಕಾಲ್ ಮಾಡ್ಬೌದು ಮತ್ತು ಒನ್ ಅಂಡ್ರೆಡ್ ಪೋಲೀಸ್ ಸಹಾಯವಾಣಿ ಇದಕ್ಕು ಕಾಲ್ ಮಾಡ್ಬೌದು ಈ ರೀತಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಪಿ ಡಿ ಒ ಅವರಿಗೆ ಸದಸ್ಯರಿಗೆ ಈ ರೀತಿ ನಾವು ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿ ನೀಡಿದರೆ ಅವ್ರ ಆ ಒಂದು ಸಮ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಅವರಿಗೆ ಅಧಿಕಾರ ಇರುತ್ತೆ ಆ ರೀತಿ ನಾವು ಬಾಲ್ಯ ವಿವಾಹವನ್ನು ತಡೆಗಟ್ಟೋದರ ಮೂಲಕ ಹೆಣ್ಣು ಮಕ್ಕಳ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಬಾಲ್ಯ ವಿವಾಹ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಈ ರೀತಿ ಬಾಲ್ಯ ವಿವಾಹ ಮಾಡೋದರಿಂದ ಅವರು ಯಾವ ರೀತಿ ಅನಾಹುತಕ್ಕೆ ತುತ್ತಾಗ್ತಾರ ಅನ್ನೋದ್ರ ಬಗ್ಗೆಯೂ ಅವ್ರು ತಿಳಿಸಿದರು ಈ ರೀತಿ ನಾವು ಬಾಲ್ಯ ವಿವಾಹ ತಡೆಗಟ್ಟಲು ಇಷ್ಟೆಲ್ಲಾ ನಮಗೆ ದಾರಿಗಳಿದಾವು ಅನ್ನೋದ್ರ ಬಗ್ಗೆ ಹೇಳಿದ್ರು ಇದು ನಂಗೆ ತುಂಬ ಇಂಟ್ರೆಸ್ಟ್ ಆಯ್ ಇಷ್ ಇಂಟ್ರೆಸ್ಟ್ ಅಂತ ಅನಿಸಿತು ಈಗ ಹುಡುಗಿಯರು ಹದಿಹರೆಯದ ಹೆಣ್ಮಕ್ಳಂದ್ರೆ ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷದ್ವರ್ಗೆ ಆ ಹೆಣ್ಮಕ್ಳು ಸ್ಕೂಲಲ್ಲಿ ಫೇಲ್ ಆಗಿರ್ತಾರೆ ಅಥ್ವಾ ಮನೆಯಲ್ಲಿ ಸ್ಕೂಲ್ ಬಿಡಿಸಿರ್ತಾರೆ ಅವ್ರಿಗೆ ಓದೋಕ್ಕೆ ಬರೋಕ್ಕೆ ನನ್ಗೆ ಚೆನ್ನಾಗ್ ಓದೋಕ್ ಬರೋಲ್ಲ ಚೆನ್ನಾಗ್ ಬರೆಯೋಕ್ ಬರೋಲ್ಲ ಅಂತ್ಹೇಳ್ ಅವರೇ ಸ್ಕೂಲ್ ಬಿಟ್ಟಿರ್ತಾರೆ ಈ ರೀತಿ ಅವ್ರು ಶಿಕ್ಷಣವನ್ನು ಕಲಿಬೇಕಾದ ವಯಸ್ಸಿನಲ್ಲೇ ಸ್ಕೂಲ್ ಬಿಟ್ಟುಬಿಟ್ರೆ ಅವ್ರು ಯಾವ ರೀತಿ ಶಿಕ್ಷಣದಿಂದ ವಂಚಿತರಾಗ್ತರೆ ಮುಂದೆ ಅವರಿಗೆ ಶಿಕ್ಷಣ ಸಿಗದಿದ್ರೆ ಏನೆಲ್ಲ ಅನಾಹುತಗಳು ಆಗ್ತಾವು ಅವ್ರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರ ಅನ್ನೋದ್ರ ಬಗ್ಗೆಯೂ ಹೇಳಿದರು ಶಿಕ್ಷಣ ಮಹತ್ವ ಎಷ್ಟು ಮುಖ್ಯ ನಮಗೆ ಈ ಒಂದು ಪ್ರೆಝೆಂಟ್ ನಮಗೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅದರಲ್ಲೂ ಹೆಣ್ಮಕ್ಳಿಗೆ ಶಿಕ್ಷಣ ಅನ್ನೋದು ಬಹಳನೇ ಮುಖ್ಯವಾದ ಒಂದು ಕಲಿಕೆ ಹೆಣ್ಮಕ್ಳು ಶಿಕ್ಷಣ ಪಡೆದರೆ ತಾನೇ ಎಲ್ಲರಿಗೂ ಶಿಕ್ಷಣ ಅನ್ನೋದು ಶಾ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರದಂತೆ ಅಂತ ಗಾದೆ ಮಾತು ಹೇಳೋ ರೀತಿ ಹೆಣ್ಣೊಂದು ಕಲಿತರೆ ಇಡೀ ಎಲ್ಲ ಶಾಲೆಯೂ ಸಹ ಇಡೀ ಒಂದು ಕುಟುಂಬ ಸಹ ಕಲಿತ ರೀತಿ ಆ ರೀತಿ ಹೆಣ್ಣುಮಕ್ಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವನ ಕೊಡಬೇಕು ಅವ್ರನ್ನ ಚೆನ್ನಾಗಿ ಶಿಕ್ಷಣಕ್ಕೆ ಸಪೋರ್ಟ್ ಮಾಡಬೇಕು ಅವ್ರನ್ನ ಹೆಚ್ಚಿನ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ್ಹೇಳಿ ಆ ಸೆಷನ್ಸ್ ಒಳಗೆ ಹೇಳಿದ್ರು ನಂಗೆ ಅದು ತುಂಬ ಇಂಟ್ರೆಸ್ಟ್ ಆಯಿತು ಮತ್ತು ಅಪೌಷ್ಟಿಕತೆ ಅಪೌಷ್ಟಿಕತೆ ಬಗ್ಗೆ ಹೇಳಿದರು ಅಪೌಷ್ಟಿಕತೆ ಅಂತಂದರೆ ಈಗ ಈಗ ನಾವು ಹದಿಹರೆಯದ ಹೆಣ್ಣು ಮಕ್ಕಳು ಅಂತಂದರೆ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದ್ವರೆಗೆ ನಮಗೆ ಹೆಚ್ ಬಿ ಎಷ್ಟು ಇರಬೇಕಂದ್ರೆ ಹನ್ನೆರಡು ಪಾಯಿಂಟ್ ಇರಬೇಕು ಯಾಕಂದರೆ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಪಿರೇಡ್ ಆಗೋದ್ರಿಂದ ಅವ್ರಿಗೆ ಬ್ಲೆಡ್ ಹೋಗ್ತಾ ಇರುತ್ತೆ ಮತ್ತು ಅವರು ಹೆಚ್ಚಿನ ಪೋಷಕಾಂಶಯುಕ್ತ ಆಹಾರಗಳನ್ನು ಸೇವಿಸಿದಾಗ ಅವರಿಗೆ ಮತ್ತು ಬ್ಲೆಡ್ ರಿಕವರ್ ಆಗುತ್ತೆ ಹನ್ನೆರಡು ಪಾಯಿಂಟ್ ಇದ್ದಾಗ ಮಾತ್ರ ಅವರು ಅವರದ್ದು ಎಚ್ ಬಿ ಹನ್ನೆರಡು ಪಾಯಿಂಟ್ ಇದ್ದಾಗ ಮಾತ್ರ ಅವರು ಚೆನ್ನಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಹೊಂದಿ ಅವರ ಹೆಲ್ತ್ ಚೆನ್ನಾಗಿರೋಕೆ ಅವ್ರಿಗೆ ಸಹಾಯ ಆಗುತ್ತೆ ಅವರು ಈಗಿನ ಈಗಿನ ಹೆಣ್ಣುಮಕ್ಳು ಏನಿರ್ತಾರಲ್ಲ ಸ್ಕೂಲು ಓದೋದು ಕಾಲೇಜು ಅಂತೇಳಿ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನ ಸೇವನೆ ಮಾಡೋದು ಮಾಡೋಕ್ ಅವರಿಗೆ ಟೈಮ್ ಸಿಗೋಲ್ಲ ಏನೋ ಹೊರ್ಗಡೇದು ಏನೋ ತಿಂತಾರೆ ಮತ್ತು ಬೆಳಗ್ಗೆ ಒಂದೊಂದುಸಲಿ ಊಟ ಮಾಡೋದಿಲ್ಲ ಆ ರೀತಿ ಎಲ್ಲ ಹೋಗ್ತಿರ್ತರೆ ಇದರಿಂದ ಅವ್ರದ್ದು ಎಚ್ ಬಿ ಏನಿರುತ್ತೆ ನೈನ್ ಪಾಯಿಂಟ್ ಏಟ್ ಪಾಯಿಂಟ್ ಟೆನ್ ಪಾಯಿಂಟ್ ಈ ರೀತಿ ಇರುತ್ತೆ ಇದರಿಂದ ಅವ್ರಿಗೆ ಜಾಸ್ತಿ ಕೆಲಸ ಮಾಡಿದರೆ ಸುಸ್ತಾಗೋದು ಮತ್ತು ಏನಾದರೂ ಹೊರ್ಗಡೆ ಹೋಯ್ತಂದ್ರೆ ತಲೆ ನೋಯ್ಸದು ಮತ್ತು ಏನಾದರೂ ತಲೆ ಚಕ್ರ ಬರೋದು ಕೈ ಕಾಲು ನೋಯ್ಸದು ಈ ರೀತಿ ಎಲ್ಲ ಪ್ರಾಬ್ಲಮ್ಸುಗಳು ಉಂಟಾಗ್ತವೆ ಸ್ಟಡಿ ಕಡೆಯೂ ಅವ್ರಿಗೆ ಗಮನ ಕೊಡೋಕ್ಕೂ ಆಗ್ತಿರೋಲ್ಲ ಆ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆಈ ರೀತಿ ಹೆಣ್ಮಕ್ಳು ಸಮಸ್ಯೆಗಳನ್ನು ಎದುರಿಸುವಾಗ ಅವರ ಒಂದು ಪೌಷ್ಟಿಕ ಆಹಾರವನ್ನ ಹೆಚ್ಚಿಸ್ಬೇಕು ಅಂತಂದರೆ ಅವ್ರಿಗೆ ಯಾವರೀತಿ ನಾವು ಹೇಳ್ಬೆ ಯಾವ ರೀತಿ ಆಹಾರವನ್ನ ಸೇವನೆಯನ್ನು ಮಾಡಿಸ ಮಾಡೋಲ್ಲ ಅವರಿಗೆ ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಹೇಳಿದರು ಈಗ ನಾವು ಹೆಚ್ಚಾಗಿ ಬೀಟ್ರೋಟ್ ಆಗಿರ್ಬೌದು ಮತ್ತು ಸೊಪ್ಪುಗಳನ್ನಾಗಿರ್ಬೌದು ಕ್ಯಾರೆಟ್ ಅಂಥವೆಲ್ಲ ಹಸಿರು ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನಬೇಕು ಮತ್ತು ಪ್ರತಿ ವಾರದಲ್ಲಿಯೂ ಸಹ ಒಂದೆರಡು ಮೂರು ದಿನ ಹ್ಯಾಪಲ್ ಆಗಿರ್ಬೌದು ಗೋಂಡಂಬಿ ದ್ರಾಕ್ಷಿ ಇವುನ್ನೆಲ್ಲ ಬಾದಾಮಿ ಗೋಡಂಬಿ ಇವುನ್ನೆಲ್ಲ ಬಿ ದಿನಾ ಬೆಳಗ್ಗೆ ನೆನೆ ಹಾಕಿ ತಿನ್ನೋದರಿಂದ ಅವರಿಗೆ ಮೆಮೊರಿ ಪವರೂನೂ ಹೆಚ್ಚು ಆಗುತ್ತೆ ಮತ್ತು ಜಾಸ್ತಿ ಅವ್ರಿಗೆ ಎಚ್ ಬಿ ಜಾಸ್ತಿ ಆಗುತ್ತೆ ಇದರಿಂದ ಅವ್ರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರ ಆರೋಗ್ಯವೂ ಚೆನ್ನಾಗಿರುತ್ತೆ ಈ ರೀತಿ ಯಾವರೀತಿ ನಾವು ಆಹಾರವನ್ನ ಸೇವನೆ ಮಾಡಬೇಕು ಮತ್ತು ಮೊಟ್ಟೆ ತಿನ್ನೋದರಿಂದ ಮತ್ತು ಪ್ರತಿ ದಿನ ಹಾಲು ಕುಡಿಯೋದರಿಂದ ಈ ರೀತಿ ಪ್ರೋಟೀನ್ಸ್ ಕಾರ್ಬೋಹೈಡ್ರೆಟ್ಸ್ ಎಲ್ಲವು ನಮಗೆ ಯಾವರೀತಿ ಆಹಾರದಲ್ಲಿ ನಾವು ಮುದ್ದೆ ತಿನ್ನೋದಾಗಿರ್ಬೌದು ರೊಟ್ಟಿ ತಿನ್ನೋದು ಈ ರೀತಿ ನಾವು ಎಲ್ಲ ಒಂದು ಆಹಾರಗಳನ್ನ ಪ್ರತಿ ನಿತ್ಯ ನಾವು ತಿಂತಾ ಹೋದಂಗಲೆ ನಮಗೆ ಪೌಷ್ಟಿಕಾಂಶ ಹೆಚ್ಚು ದೊರೆ ದೊರೆತಾಗ ನಾವು ನಮ್ಮ ಒಂದು ಆರೋಗ್ಯ ಬ ಚೆನ್ನಾಗಿ ಬೆಳವಣಿಗೆಯಾಗುತ್ತೆ ನಾವು ಈಗ ಕೆಲವೊಂದು ಹೆಣ್ಣುಮಕ್ಳು ವಯಸ್ಸಿಗೆ ತಕ್ಕಂಥ ಕಡಿಮೆ ತೂಕ ವಯಸ್ಸಿಗೆ ತಕ್ಕಂಥ ತೂಕ ಮತ್ತು ಎತ್ರ ಇರೋದಿಲ್ಲ ಆ ರೀತಿ ಅವ್ರಿಗೆ ಸಮಸ್ಯೆಗಳು ಯಾಕ್ ಯಾಕೆ ಆಗ್ತವೆ ಅಂತಂದರೆ ಅವರು ಚೆನ್ನಾಗಿ ಊಟ ಮಾಡೋದಿರ ಊಟ ಮಾಡೊಕ್ಕಿರೋಲ್ಲ ಮತ್ತು ಕೆಲವೊಂದು ಹೆಣ್ಣುಮಕ್ಳಿಗೆ ಪೀರೆಡ್ ಪ್ರಾಬ್ಲಮ್ ಆಗ್ತಿರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾವು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಕಂಡು ಬಂದಾಗ ಅವ್ರಿಗೆ ಏನಾಗುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಖಿನ್ನತೆಗೆ ಒಳಗಾಗ್ತಾರೆ ಜಾಸ್ತಿ ಟೆನ್ಷನ್ ಮಾಡ್ಕೊತಾರೆ ಇವೆಲ್ಲ ಟೆನ್ಷನ್ನೆಲ್ಲ ಕಡ್ಮೆ ಆಗ್ಬೇಕಂದ್ರೆ ನಾವು ಚೆನ್ನಾಗಿ ಊಟ ಮಾಡಬೇಕು ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಏನೇ ಒಂದು ಕೆಲಸ ಮಾಡಿದರೂ ಸಹ ಅದು ನಮಗೆ ಚೆನ್ನಾಗಿ ಮಾಡ್ಬೌದು ಅಂತ್ಹೇಳಿ ನಮಗೆ ಆ ಒಂದು ಫೀಲ್ ಬರುತ್ತೆ ನಮಗೆ ಏನೋ ಒಂದು ಕೆಲಸ ಮಾಡೋಕ್ಕು ಮೊದಲಿಗೆ ನಾವು ಏನಾಗಿರಬೇಕು ಅನಾರೋಗ್ಯ ಇರಬೇಕು ನಮಗೆ ಆ ಒಂದು ಕೆಲ್ಸದ ಬಗ್ಗೆ ಆಸಕ್ತಿ ಇರ್ಬೇಕು ಇವೆರಡು ಬರಬೇಕಂದ್ರೆ ನಾವು ದೈಹಿಕವಾಗಿ ಸ್ ಸ್ಟ್ರಾಂಗ್ ಇರ್ಬೇಕು ಸ್ಟ್ರಾಂಗ್ ಇರ್ಬೇಕಂದ್ರೆ ನಾವು ಒಂದು ಊಟದ ವ್ಯವಸ್ಥೆ ಏನಿರಬೇಕು ಕರೆಕ್ಟಾಗಿರಬೇಕು ಪೌಷ್ಟಿಕಯುಕ್ತ ಆಹಾರವನ್ನ ಸೇವನೆ ಮಾಡಬೇಕು ಮತ್ತು ಜಾಸ್ತಿ ಸ್ನ್ಯಾಕ್ಸ್ ಅಂಥವೆಲ್ಲ ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡೋದು ಮತ್ತು ಜಾಸ್ತಿ ಕಬ್ಬಿನ ಹಾಲು ಆ ರೀತಿ ಹೊರ್ಗಡೆ ಎಲ್ಲ ಹೋದಲ್ಲಿ ಹೆಲ್ತಿ ಫುಡ್ದನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ರು ಇದು ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಆರೋಗ್ ಆರೋಗ್ಯದ ಆರೋಗ್ಯವನ್ನು ನಾವು ಯಾವರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಹೇಳಿದ್ರು ಈ ಒಂದು ಮಾಹಿತಿಯಿಂದ ನಾನು ತುಂಬ ತಿಳ್ಕೊಂಡಿದೀನಿ ನಾವು ಪರ್ಸ್ನಲಿ ಯಾವರೀತಿ ನಮ್ಮ ಹೆಲ್ತನ್ನ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನನಗೆ ಹೇಳಿದ್ರು ಅದು ನಂಗೆ ತುಂಬ ಇಂಟ್ರೆಸ್ಟ್ ಅಂತ ಅನಿಸಿತು ಮತ್ತು ಈ ರೀತಿ ಒಂದು ಸಭೆಗಳನ್ನ ಮಾಡೋದರಿಂದ ಹೆಣ್ಣುಮಕ್ಳಿಗೆ ಈಗ ಹಳ್ಳಿಯಲ್ಲಿ ಹೆಣ್ಣುಮಕ್ಳಿಗೆ ಈ ಒಂದು ಮಾಹಿತಿಯನ್ನು ಈ ರೀತಿ ಮಾಹಿತಿಗಳು ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ ಯಾವರೀತಿ ಓದಬೇಕು ನಮ್ಮ ಎಚ್ ಬಿ ಎಷ್ಟಿರಬೇಕು ಯಾವರೀತಿ ನಾವು ಶಿಕ್ಷಣವನ್ನು ಪಡೀಬೇಕು ನಮ್ಮಮನೆಯಲ್ಲಿ ಏನಾದರೂ ಶಿಕ್ಷಣಕ್ಕೆ ತೊಂದರೆ ಕೊಟ್ಟರೆ ನಾವು ಯಾವರೀತಿ ಅದನ್ನು ಸ್ಟ್ರಗಲ್ ಮಾಡಿ ನಮ್ಮ ಒಂದು ಶಿಕ್ಷಣದ ಹಕ್ಕನ್ನು ನಾವು ಪಡೀಬೇಕು ಈ ರೀತಿ ಎಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಅವರಿಗೆ ನಾಲೆಜ್ ಇರೋದಿಲ್ಲ ಇದ್ರ ಬಗ್ಗೆ ಈಗ ಯಾವುದೇ ಒಂದು ಸಂಸ್ಥೆಯವರ್ ಬಂದು ಹೆಣ್ಮಕ್ಳಿಗೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಆಗಿರ್ಬೌದು ಬಾಲ್ಯ ವಿವಾಹ ಸಾಕಷ್ಟು ಹಳ್ಳಿಗಳಲ್ಲಿ ಆಗ್ತಿರ್ತಾವು ಆ ಒಂದು ಬಾಲ್ಯ ವಿವಾಹನ ಯಾವರೀತಿ ತಡೆಗಟ್ಟಬೇಕು ಬಾಲ್ಯ ವಿವಾಹ ಮಾಡೋದರಿಂದ ಶಿಕ್ಷೆಗೆ ಆಗಿ ಆಗುತ್ತೆ ಆ ಬಾಲ್ಯ ವಿವಾಹ ಯಾರಿಗೆ ಮಾಡ್ತಾರೋ ಅವ್ರ ಪೇರೆಂಟ್ಸಿಗೆ ಮತ್ತು ಯಾರು ಮಾಡಿಸಿರ್ತರೊ ಅವ್ರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ದಂಡ ಇರುತ್ತೆ ಆ ರೀತಿ ಇವುನ್ನೆಲ್ಲ ಅವ್ರಿಗೆ ಕಾನೂನಾತ್ಮಕವಾಗಿ ಯಾವರೀತಿ ನಾವು ಬಾಲ್ಯ ವಿವಾಹನ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಹಳ್ಳಿಗಳಲ್ಲೆಲ್ಲ ಅವರ್ನೆಸ್ ಮಾಡಿದರೆ ಈ ಒಂದು ಬಾಲ್ಯ ವಿವಾಹ ಮತ್ತು ಸಣ್ಣ ವಯಸ್ಸಿನಲ್ಲೇ ಗರ್ಭಿಣಿ ಆಗೋದು ಈ ರೀತಿ ಎಲ್ಲ ಸಾಕಷ್ಟು ಸಮಸ್ಯೆಗಳಿರ್ತಾವಲ್ಲ ಅವೆಲ್ಲ ನಾವು ಹೋಗ್ಲಾಡ್ಸಲು ಒಂದು ಸಮಾಜದಲ್ಲಿ ನಮ್ಮ ಒಂದು ಪಾತ್ರವೇ ಆಗಿರುತ್ತೆ ಅಂತ ನಾನು ಹೇಳೋಕ್ ಇಷ್ಟ ಪಡ್ತೀನಿ ಈ ಒಂದು ಎಲ್ಲ ಮಾಹಿತಿಯನ್ನು ಆ ಒಂದು ಸಭೆಯಲ್ಲಿ ನಾನು ಕಲ್ಕೊಂಡೆ ಇವೆಲ್ಲ ಮಾಹಿತಿ ಮಾಹಿತಿಯನ್ನು ಈ ರೀತಿ ಹೆಣ್ಮಕ್ಳಿಗೆಲ್ಲ ಹೇಳೋದರಿಂದ ಎಲ್ಲ ಹೆಣ್ಣುಮಕ್ಳು ತಹ ಸಹ ತಮ್ಮ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಆಗಲು ಇದು ತುಂಬ ಸಹಾಯ ಆಗುತ್ತೆ ಈ ರೀತಿ ಈ ರೀತಿ ನಾವು ಎಲ್ಲ ಹೆಣ್ಣುಮಕ್ಳಿಗು ಸಮೇತ ಅವರ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಆಗಬೇಕು ಅಂತಂದರೆ ಎಲ್ಲ ಹೆಣ್ಮಕ್ಳು ಶಿಕ್ಷಣವನ್ನು ಪಡೀಬೇಕು ಮತ್ತು ಅಪೌಪೌ ಅಪೌಷ್ಟಿಕತೆಯಿಂದ ಬಳಲಬಾರ್ದು ಪೌಷ್ಟಿಕಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಯಾವುದೇ ರೀತಿಯ ಬಾಲ್ಯ ವಿವಾಹಕ್ಕೆ ಒಳಗಾಗ್ಬಾರ್ದು ಈಗಿನ ಹೆಣ್ಣುಮಕ್ಳು ಯಾವುದೇ ಒಂದು ಬಾಲ್ಯ ವಿವಾಹ ಅಂತ ಮಾಡ್ತಾರೆ ಅಂತ ಹೇಳಿದ್ರಪ್ಪ ಅಂದರೆ ಅವರಿಗೆ ಗೊತ್ತಿರಬೇಕು ನಮ್ಮಮನೆಯಲ್ಲಿ ಬಾಲ್ಯ ವಿವಾಹ ಮಾಡ್ತಿದ್ದರೆ ನನಗೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನು ಈ ಒಂದು ಬಾಲ್ಯ ವಿವಾಹ ಆಗೋದನ್ನ ತಡೆಗಟ್ಬೇಕಂದರೆ ನಾನು ಯಾವರೀತಿ ಯಾವರೀತಿ ಇವುನ್ನ ನಿಲ್ಲಿಸ್ಬೌದು ನನ್ಗೆ ಏನೇನು ದಾರಿಗಳಿದಾವು ಕಾನೂನಾತ್ಮಕವಾಗಿ ನಾನು ಯಾವರೀತಿ ಕ್ರಮವನ್ನು ಕೈಗೊಳ್ಬೌದು ಅನ್ನೋದು ಪ್ರತೀ ಒಂದು ಹೆಣ್ಣುಮಗ್ಳಿಗು ಗೊತ್ತಿರ್ಬೇಕು ಯಾಕಂದರೆ ಅವಳಿಗೆ ಬಾಲ್ಯ ವಿವಾಹ ಆಗೋದು ತಪ್ಪು ಕಾನೂನಾತ್ಮಕವಾಗಿ ಇದು ತಪ್ಪು ಆದ್ದರಿಂದ ನಾವು ಯಾವುದೇ ಒಂದು ಬಾಲ್ಯ ವಿವಾಹ ಎಲ್ಲಿ ಆಗ್ತಿದೆ ಅಂತ ನಮಗೆ ಗಮ್ನಕ್ಕೆ ಬಂದರೆ ನಾವು ಮಕ್ಕಳ ಸಹಾಯವಾಣಿ ಆಗಿರ್ಬೋದು ಪೋಲೀಸ್ ನಂಬರಿಗೆ ಆಗಿರ್ಬೋದು ಅಥವ ಗ್ರಾಮದಲ್ಲಿ ಇರುವಂಥ ಪಂಚಾಯಿತಿ ಅವರಿಗೆ ಪಿ ಡಿ ಒ ಅವರಿಗೆ ಹೇಳಿ ಆ ಒಂದು ಹೆಣ್ಣು ಮಗುವಿನ ಜೀವನವನ್ನು ಉಳಿಸೋದು ನಮ್ಮ ಒಂದು ಕರ್ತವ್ಯ ಅಂತ್ಹೇಳಿ